ಹೇಳ್ಬೇಕಂದರೆ ನೃತ್ಯವು ತುಂಬಾ ಒಂದು ಮನೋರಂಜನೆಯ ಒಂದು ಮಾಧ್ಯಮವಾಗಿದೆ ಯಾಕಂದ್ರೆ ಯಾವುದೇ ನಾವು ನಮ್ಮ ಪರಿಸ್ಥಿತಿ ಇದ್ರೂ ಒಂದು ನೃತ್ಯವನ್ನು ನೋಡುವ ಮುಖಾಂತರ ನಾವನ್ನೆ ಅದು ಆಲೋಕಕ್ಕೆ ಒಂದೂ ಬೀಳ್ತೆವೆ ಅಂದರೆ ತುಂಬ ಖುಷ್ ಖುಷಿಯಾಗಿ ಒಂದೇ ಖುಷಿ ಪಡ್ತೆವೆ ಮತ್ತು ಇದೂ ಜನರನ್ನು ತುಂಬ ರೀತಿಯಲ್ಲಿ ಆಕರ್ಷಿಸ್ತದೆ ಒಂದು ರೀತಿಯಲ್ಲಿ ಹೇಳ್ಬೇಕಂದರೆ ಜಾನಪದ ನೃತ್ಯಗಳು ಆಗಿರ್ಬೋದು ಅದೂ ಆ ಆ ದೇಶದ ಒಂದೊಂದು ರಾಜ್ಯದ ಜಿಲ್ಲೆಯ ಒಂದೊಂದು ಸಂಸ್ಕ್ರತಿಯ ಬಗ್ಗೆ ನೃತ್ಯಗಳ್ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಕೆಲವ್ ಇದೇ ತುಂಬ ರಾಜಸ್ತಾನ ಗುಜರಾತ್ ಹಂಗೆ ದೇಶದ್ದೆಲ್ಲ ದೇಶದಾ ಪ್ರತಿಯೊಂದು ಕೊನೆಯಿಂದ ವಿವಿಧ ಬಗೆಯ ನೃತ್ಯಗಳು ಆ ಆ ರಾಜ್ಯದಿಂದ ಬರ್ತವೆ ಅಂದ್ರೆ ಅದು ಅವರ ಸಂಸ್ಕೃತೀ ಈಗ ಕರ್ನಾಟಕದಲ್ಲಿ ಕಂಗೀಲು ಕುಣಿತ ಆಗಿರ್ಬೋದು ಅಥವಾ ಡೊಳ್ಳು ಕುಣಿತ ಹಾಗೆ ತುಂಬ ನೃತ್ಯಗಳಿವೆ ವೀರಗಾಸೆ ಹಾಗೆ ಕರ್ನಾಟಕದಲ್ಲಿ ಅಂಥದನ್ನೆಲ್ಲಾ ನ ಅದು ನಮ್ಮ ಸಂಸ್ಕೃತಿಯನ್ನು ನಾವು ಪ್ರೋತ್ಸಾಹ ಮಾಡಿದಾಗ ಇರ್ತದೆ ಹಾಗಾಗಿ ನಾವು ಅದರ ಬಗ್ಗೆ ಯೋಚಿಸ್ಬೇಸಬೇ ಮತ್ತು ಅದನ್ನೆಲ್ಲ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡಬೇಕು ಜಾನಪದ ನೃತ್ಯವನ್ನು ಪ್ರೋತ್ಸಾಹಗೊಡ್ಬೇಕು ಅದು ಅಂದರೆ ಅದು ತಲತಲಾಂತರದಿಂದ ಬಂದ ಪದ್ಧತಿ ಅದನ್ನು ನಾವು ಹೀಗೇ ನಮ್ಮ ಕಾಲದಲ್ಲಿ ಹಿಂದಿನ ಕಾಲದವ್ರು ಹೀಗೆ ಹೀಗೆ ಇದ್ರು ಅಂತ ನಮಗೊಂದು ಅದರ ಕುರುಹು ಗುರುತುಗಳೆಲ್ಲ ಮುಂದೆಯು ಕೂಡ ಅದು ಅಚ್ಚಳಿಯದೆ ಹಾಗೇ ಇರ್ತದೆ ಹಾಗಾಗಿ ನಾವು ಅಂಥದನ್ನೆಲ್ಲ ಪ್ರೋತ್ಸಾಹಿಸ್ಬೇಕು ನೃತ್ಯವು ಒಂದೂ ಮನೋರಂಜನೇ ಯಾ ಪ್ರತಿಯೊಂದು ರೀತಿಯಲ್ಲು ಕಾರಣವಾಗಿದೆ ಅಂದರೆ ಈಗಾ ಚಲನಚಿತ್ರ ಅಂಥದನ್ನೆಲ್ಲ ಹೇಳ್ಬೇಕಂದರೆ ಅದರಲ್ಲಿ ಪ್ರತೀ ವಿಧವಾದ ಇದನ್ನು ಮಾಡ್ತಾರೆ ಪ್ರತೀ ವಿಧ ಡ್ಯಾನ್ಸ್ಗಳು ಆಗಿರ್ಬೋದು ಅಥವಾ ಜಾನಪದ ವೃತ್ತಿಯಲ್ಲಿ ಆಗಿರ್ಬೋದು ಎಲ್ಲ ಅದು ಬರೇ ಒಂದು ಸ್ಟೇಟಿಗೆ ರಾಜ್ಯಕ್ಕೆ ಅನ್ಗುಣವಾಗಿರೋದಿಲ್ಲ ಅದು ಇಡೀ ದೇಶ ಇಡೀ ಇಡೀ ಭೂಮಿ ಭಾರತಕ್ ಭೂಮಿಗೇ ಅಂದ್ರೆ ಬೇರೆ ಬೇರೆ ದೇಶಕ್ಕೆ ಪ್ರತಿ ಒಂದನ್ನು ಅದರಲ್ಲೀ ತೋರಿಸ್ತಾರೆ ಅದೇ ಶ್ ನಮ್ಮ ಸ್ಟೇಟದ್ ಅಂತ ಆಗಿದ್ರೆ ಒಂದೊಂದೇ ಊರಿನ ಒಂದೊಂದೇ ಕಾ ಸಂಸ್ಕೃತಿಯನ್ನು ತೋರಿಸುವಂಥ ನೃತ್ಯಗಳನ್ನು ಪ್ರೋತ್ಸಾಯಿಸೋದು ತುಂಬ ಒಳ್ಳೇದು ಅದರಿಂದ ಸಣ್ಣ ಸಣ್ಣ ಊರಿನವರಿಗೆ ಪ್ರೋತ್ಸಾಹ ಸಿಕ್ಕಿದಂತೆ ಆಗ್ತದೆ ಅವರ ಕಲೆಗಳೂ ಮುಂದೆ ಬೆಳೆಯುವ ನ ಬಳೀ ಬೆಳೀಲಿಕ್ಕೆ ಸ್ಫೂರ್ತಿ ಆಗ್ತದೆ ಇದು ನನ್ನ ಅಭಿಪ್ರಾಯವಾಗಿದೆ